ನಮ್ಮ ಸ್ಥಳದಲ್ಲಿ ಮಡಕೆ ಮಾಡುವವರು ಮಡಕೆ ಮಾಡುವ ಉದ್ಯೋಗ ವಿದೆ ಅವರನ್ನು ಮಡಕೆ ಮಾಡುವವರೇ ಎಂದು ಕರೆಯುತ್ತೇವೆ ಅವರೇ ಒಂದು ಏರ್ಯಾದಲ್ಲಿ ಕುಂಬಾರ ಬೀದಿ ಅಂತ ಕೋಲಾರನಲ್ಲಿ ಕೋಲಾರನಲ್ಲಿರುವ ಕುಂಬಾರ ಬೀದಿ ಅಂತ ಹೆಸರುವಾಸಿಯಾಗಿದೆ ಅಲ್ಲಿ ಎಲ್ಲ ಮಡಿಕೆ ಮಾಡುವವರೇ ಹೆಚ್ಚಾಗಿ ನೆಲೆಸಿರುತ್ತಾರೆ ಅವರ ವೃತ್ತಿ ಉದ್ಯೋಗ ಮಡಕೆ ಮಾಡುವುದೇ ವಿನಃ ಬೇರೆ ಯಾವ ವೃತ್ತಿಯು ಅವರಿಗಿಲ್ಲ ಅವರು ಮಡಕೆ ಮಾರಿ ಮಡಕೆ ಮಾಡಿ ಮಾಡಿ ಅದನ್ನು ವ್ಯಾಪಾರ ಮಾಡುತ್ತಾರೆ ದಿನನಿತ್ಯ ಮತ್ತು ಕೃಷಿ ಇಲ್ಲಿ ತುಂಬ ಕೃಷಿ ಉದ್ಯೋಗಕ್ಕಾಗಿ ಕೃಷಿ ಜನರು ಹೆಚ್ಚಾಗಿ ಕೆಲಸ ಮಾಡುತ್ತಾರೆ ಕೃಷಿ ಎಂದರೆ ಈ ಕೋಲಾರಿನಲ್ಲಿ ಹೆಚ್ಚಿನ ಮಾಹಿತಿಯಲ್ಲೇ ಕೃಷಿಯನ್ನು ಹೂಡಿಕೆ ಮಾಡುತ್ತಾರೆ ಅವರು ಸಹ ಮಳೆ ಬೆಳೆ ಮಳೆ ಬರಲಿ ಬರದಿದ್ದಲ್ಲಿ ಬರದಿದ್ದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಾಲಕ್ಕೆ ತಕ್ಕಂತೆ ಕೃಷಿಯನ್ನು ಮಾಡುತ್ತಿರುತ್ತಾರೆ ಅದರಿಂದ ಕೃಷಿಯಿಂದ ಅವರು ತಮ್ಮದೇ ಆದಂತ ಒಂದು ಉದ್ಯೋಗವನ್ನು ರೂಪಿಸಿಕೊಂಡಿರುತ್ತಾರೆ ಮತ್ತು ಶಿಲ್ಪಕಲೆ ಇಲ್ಲಿಯೂ ಸ್ವಲ್ಪ ಇಲ್ಲಿಯೂ ಸಹ ಕೋಲಾರನಲ್ಲಿ ಶಿಲ್ಪಕಲೆಗೆ ಯಾವುದೇ ಕಡಿಮೆ ಇಲ್ಲ ಜನರು ಅಲ್ಪ ಸ್ವಲ್ಪ ವಿದ್ಯಾವಂತರು ಶಿಲ್ಪಕಲೆಯನ್ನು ಕಲಿತು ಅವರದೇ ಆದಂತಹ ಶಿಲ್ಪಕಲೆಗಳನ್ನು ರೂಪಿಸಿಕೊಂಡಿರುತ್ತಾರೆ ಮತ್ತು ಅವರದೇ ಆದ ಶಿಲ್ಪಕಲೆ ಉದ್ಯೋಗ ವನ್ನು ರೂಪಿಸಿಕೊಂಡಿರುತ್ತಾರೆ ಜನರು ಅವರದೇ ಆದಂಥ ಶಿಲ್ಪಕಲೆ ಶಿಲ್ಪಕಲೆಯನ್ನು ಮಾಡುತ್ತ ಅದನ್ನು ವ್ಯಾಪಾರವನ್ನಾಗಿ ಮಾಡಿಕೊಂಡು ಅವರದೇ ಆದಂಥ ಒಂದು ಸ್ವಂತ ಉದ್ಯೋಗವನ್ನು ರೂಪಿಸಿಕೊಂಡಿರುತ್ತಾರೆ ಇದೊಂದು ಸಾಂಪ್ರದಾಯಿಕ ವೃತ್ತಿಗ ವೃತ್ತಿಯೂ ಆಗಿದೆ ಮತ್ತು ಸಾಂಪ್ರದಾಯಿಕ ವೃತ್ತಿಯು ಆ ವೃತ್ತಿವನ್ನಾಗೇ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಜನರು ಇಲ್ಲಿ ಮಡಕೆ ಮಾಡಿ ಮತ್ತು ಅದರ ವ್ಯಾಪಾರವನ್ನು ಒಂದು ಸಾಂಪ್ರದಾಯಿಕ ಉದ್ಯೋಗವನ್ನೇ ರೂಪಿ ಉದ್ಯೋಗವನ್ನಾಗಿಯೇ ಜನರು ರೂಪಿಸಿಕೊಂಡಿರುತ್ತಾರೆ ಮತ್ತು ಶಿಲ್ಪಕಲೆಯನ್ನು ಸಹ ಇಲ್ಲಿನ ಜನರು ಕೋಲಾರನ ಜನರು ಶಿಲ್ಪಕಲೆಯನ್ನೇ ಶಿಲ್ಪಕಲೆಯನ್ನಾಗಿ ಮಾಡಿ ಅದು ಒಂದು ಸಾಂಪ್ರದಾಯಿಕ ವೃತ್ತಿಯನ್ನಾಗಿಯೇ ಜನರು ರೂಪಿಸಿಕೊಂಡು ಜೀವನವನ್ನು ನಡೆಸುತ್ತಿದ್ದಾರೆ ಇನ್ನೊಂದು ಉದ್ಯೋಗವೆಂದರೆ ಅತೀ ಅದ್ಬುತವಾದಂಥ ವೃತ್ತಿ ಎಂದರೆ ಕೃಷಿ ಕೃಷಿ ಉದ್ಯೋಗವನ್ನು ಜನರು ಡಿಗ್ರಿ ಡಬಲ್ ಡಿಗ್ರಿ ಮಾಡಿದ್ದರೂ ಸಹ ತಮ್ಮದೇ ಆದಂತಹ ಪಿತ್ರಾಜಿತ ಸ್ವತ್ತುಗಳು ಮತ್ತು ಸ್ವಯಾಜಿತ ಸ್ವತ್ತುಗಳಲ್ಲಿ ಕೃಷಿಯನ್ನು ಮಾಡಿ ಸಾಂಪ್ರದಾಯಿಕ ವೃತ್ತಿ ಎಂದೇ ಹೆಸರು ವಾಸಿಯಾಗಿ ತಮ್ಮದೇ ಆದಂಥ ಶೈಲಿಯಲ್ಲಿ ಉದ್ಯೋಗ್ಯವನ್ನು ಉದ್ಯೋಗವನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ ಇದೊಂದು ಇದೊಂದು ಅತ್ಯದ್ಭುತವಾದಂಥ ತಮ್ಮದೇ ಆದಂತಹ ಉದ್ಯೋಗಗಳನ್ನು ರೂಪಿಸಿಕೊಂಡಂಥ ಮಹಾನುಭಾವಗಳ ಮಹಾನ್ ಬಾವು ಬಾವುಗಳು ಅಂತ ಹೇಳಬಹುದಾಗಿದೆ ಮಡಕೆ ಎಂಬುದು ಮಡಕೆ ಕೆಲಸ ಮಡಕೆ ಮಾಡುವುದೆಂಬುದು ಎಲ್ಲರಿಗೂ ಆಗುವುದಿಲ್ಲ ಅದೊಂದು ಸಾಂಪ್ರದಾಯಿಕ ಅವರ ಮನೆತನದಿಂದ ಅಥವಾ ಸಾಂಪ್ರದಾಯಿಕ ಅವರ ಮನೆಯ ಮನೆಯ ಮೂಲಕ ಬಂದಿದ್ದರೆ ಮಾತ್ರ ಅದನ್ನು ಮಡಕೆ ಮಾಡುವ ಒಂದು ಅಭ್ಯಾಸ ಹವ್ಯಾಸ ಉದ್ಯೋಗ ಅಂತ ಹೇಳಬಹುದು ಅದು ಅವರಿಗೆ ಮಾತ್ರ ಸಾಧ್ಯ ಎಲ್ಲರಿಗೂ ಅದು ಹಾಗುವುದಿಲ್ಲ ಅದೇ ರೀತಿ ಶಿಲ್ಪಕಲೆಯು ಸಹ ಅವರ ಮನೆತನದಲ್ಲಿ ಅಥವಾ ಅವರಿಗೆ ಆಸಕ್ತಿ ಇರು ಇದ್ದರೆ ಮಾತ್ರ ಅದನ್ನು ಶಿಲ್ಪಕಲೆ ಎಂಬುದು ಅವರಿಗೆ ಮಾತ್ರ ಅನ್ವಯಿಸುತ್ತದೆ ಎಲ್ಲರಿಗೂ ಅದನ್ನು ಮಾಡಲು ಆಗುವುದಿಲ್ಲ ಶಿಲ್ಪಕಲೆ ಅನ್ನುವುದು ಒಂದು ದೊಡ್ಡ ಸಾಂಪ್ರದಾಯಿಕ ಉದ್ಯೋಗ ಸ್ವಂತ ಉದ್ಯೋಗ ಅಂತ ಅಂತ ಅನ್ನಬಹುದು ಇದು ಎಲ್ಲರ ಕೈಯಲ್ಲು ಮಾಡಲು ಸಾಧ್ಯವಾಗುವುದಿಲ್ಲ ಮಡಕೆ ಕೆಲಸ ಶಿಲ್ಪಕಲೆ ಕೃಷಿ ಇವು ಎಲ್ಲವೂ ಸಾಂಪ್ರದಾಯಿಕ ವೃತ್ತಿ ಉದ್ಯೋಗವೇ ಆಗಿದೆ ಅಂತ ನಾನು ಹೇಳ ಹೇಳಬಲ್ಲೆ